ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ನಾವು ಶುಲ್ಕವನ್ನು ಕಟ್ಟುವುದಿಲ್ಲ ಏಕೆಂದರೆ ನಾವು ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನು ಸೇರಿಸಿದ್ದೇವೆ ಆದ್ದರಿಂದ ಸರ್ಕಾರಿ ಶಾಲೆಗಳಲ್ಲಿ ನಮಗೇ ಫೀಸನ್ನು ತೆಗೆದುಕೊಳ್ಳುವುದಿಲ್ಲ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗುವಂತಹ ಪುಸ್ತಕ ಮತ್ತೆ ಬಟ್ಟೆ ಶೂ ಎಲ್ಲ ಸರ್ಕಾರ ಸ್ಕೂಲುಗಳಿಂದಲೇ ಕೊಡುವುದರಿಂದ ನಾವು ನಮ್ಮ ಮಕ್ಕಳಿಗೆ ಭರಿಸುವ ಶುಲ್ಕ ಕಡಿಮೆ ಆಗಿದೆ ನಮಗೆ ಸರ್ಕಾರಿ ಶಾಲೆಗಳಿಂದ ತುಂಬನೇ ಅನುಕೂಲವಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ಅಭ್ಯಾಸಗಳನ್ನು ಮಾಡಿ ಮಕ್ಕಳಿಗೆ ಒಳ್ಳೆಯ ಎಜುಕೇಶನನ್ನು ನೀಡುತ್ತಿದ್ದಾರೆ ಆದ್ದರಿಂದ ನಾವು ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನು ಓದಿಸುತ್ತಿರುವುದರಿಂದ ನಾವು ಶುಲ್ಕವನ್ನು ಕಟ್ಟುವುದು ತಪ್ಪಿದೆ ಆದ್ದರಿಂದ ನಮಗೆ ಅನುಕೂಲವಾಗಿದೆ ಎಲ್ಲರೂ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಕಳುಹಿಸಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿ ಖಾಸಗಿ ಶಾಲೆಗಳಿಗೆ ಸೇರಿಸುವುದನ್ನು ನಿಲ್ಲಿಸಿ ದುಡ್ಡನ್ನು ಉಳಿಸಿ